ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಊಟಕ್ಕೆ ಅನ್ನ ಕುಚ್ಚಲಕ್ಕಿ ಮತ್ತು ಇದು ನಮ್ಮ ಕಾಯಿತುರಿ ರುಬ್ಬಿದಂಥ ಸಾಂಬಾರು ಏನಾದರೂ ತರಕಾರಿ ಹಾಕಿ ಹಿಂಗೆ ಜಾಸ್ತಿ ನಾನು ಮಾಡ್ತೇನೆ ಮತ್ತು ಸಂಜೆ ಹೊತ್ತಿಗೇನಾದರೂ ತಿಂಡಿ ಇಡ್ಲಿ ಅಥವಾ ಚಪಾತಿ ರಾಗಿ ದೋಸೆ ಮುದ್ದೆ ಆ ಥರದ್ದೆಲ್ಲ ನಾವು ನಾನು ಮಾಡ್ತೇನೆ ಅದನ್ನು ಸಾಂಬಾರು ಜೊತೆ ನಾವು ನಂಚ್ಕೊಂಡು ತಿಂತೇವೆ ಇದು ನಮಗೆ ತುಂಬಾ ಇಷ್ಟ ರಾತ್ರಿ ಸ್ವಲ್ಪ ಕಮ್ಮಿ ತಿನ್ನಬೇಕು ಅದಕ್ಕಾಗಿ ನಾವೀಥರ ತಿಂಡಿಯನ್ನೆಲ್ಲ ತೆಗೊಳ್ತೇವೆ ಅದು ಮತ್ತು ಹಣ್ಣು ಹಂಪಲು ಅಂಥದ್ದನ್ನೆಲ್ಲ ತಗೊಳ್ತೇನೆ ಮತ್ತು ಒಣ ಒಣ ದ್ರಾಕ್ಷಿ ಅದರದ್ದು ಹಾಲು ಮಲಗುವ ಹೊತ್ತಿಗೆಲ್ಲ ಕುಡಿದು ಮಲಗ್ತೇವೆ ಮಧ್ಯಾಹ್ನದ್ಹೊತ್ಗೆ ಮಾತ್ರ ರೆಗ್ಯುಲರ್ ಅನ್ನ ಅನ್ನ ಊಟ ಮಾಡ್ತೇವೆ ಅನ್ನದ ಜೊತೆ ಸಾರು ಏನಾದರೂ ನವಿಲುಕೋಸು ತರಕಾರಿ ಸಾರು ಬೇಳೆ ಕಾಳುಗಳನ್ನೆಲ್ಲ ಹಾಕಿ ಮಾಡ್ತಾ ಮಾಡಿದ್ದಂಥ ಸಾರನ್ನೆಲ್ಲ ಊಟ ಮಾಡ್ತೀವಿ ಅದು ತುಂಬಾ ಆರೋಗ್ಯಕ್ಕೆ ಉಪಯೋಗವಾಗಿರ್ತದೆ ನಾವು ತುಂಬ ಆರೋಗ್ಯವಾಗಿ ವಂತರಾಗಿರ್ತೆವೆ ಅದು ಹೃದಯಕ್ಕೂ ಒಳ್ಳೆಯದು ಮತ್ತು ನಮಗೆ ನಮ್ಮ ಆರೋಗ್ಯವನ್ನು ಕರೆಕ್ಟ್ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಪ್ರತಿಯೊಬ್ಬರೂ ರಾತ್ರಿ ಸ್ವಲ್ಪ ಮಿನಿಮಮ್ ಕಡಿಮೆ ತಿಂದು ಮಧ್ಯಾಹ್ನ ನಮಗೆ ಹೇಗೆ ಬೇಕೋ ಹಾಗೆ ಊಟ ಮಜ್ಜಿಗೆ ಎಲ್ಲ ತಿಂದು ಮಲ್ಕೊಳ್ತೇವೆ ಆದರೆ ರಾತ್ರಿ ಮಾತ್ರ ಹೀಗೆ ತಿಂಡಿ ಮತ್ತು ಚಟ್ನಿ ಅಥವಾ ಸಾಂಬಾರು ಹಾಗೆ ನಮ್ಮದು ಡೈಲಿ ಇದೇ ಥರ ರು ಅಭ್ಯಾಸ ನಡೀತಾ ಇರ್ತದೆ ಅದೇ ನಮ್ಮದು ಡೈಲಿ ರಾತ್ರಿ ಏ ರುಟಿನ್ ಮಧ್ಯಾಹ್ನ ಆ ಥರ ನಮ್ಮದು ದಿನಚರಿ ರಾತ್ರಿ ದಿನಚರಿ ಆ ಥರವಾಗಿ ಹಾಗಿರ್ತದೆ